ಹಲೊ ಇವಾಗ ಪೋನ್ ಹಚ್ಚಿದ್ರಲ್ಲ ರೀ ಡಿನ್ನರಿಗೆ ಬಿರ್ಯಾನಿ ಕುಷ್ಕ ಅನ್ನ ಸಾರು ಐತೆ ಸರ ಅನ್ನ ಸಾರು ಐತೆ ಸರ ಒಂದು ಪ್ಲೇಟ್ ಊಟಕ್ಕೆ ಎಂಬತ್ತು ರೂಪಾಯಿ ಐತೆ ಸರ ಹಾಂ ಎಂಬತ್ತು ರೂಪಾಯಿ ಐತೆ ಸರ ಅನ್ನ ಸಾರು ಬದ್ನೆಕಾಯಿ ಉಪ್ಪಿನಕಾಯಿ ಕೊಡ್ತೀವಿ ಬಿರ್ಯಾನಿ ಆದ್ರೆ ಅದು ನೂರ ಇಪ್ಪತ್ತು ರೂಪಾಯಿ ಐತೆ ಸರ ಆಯ್ತ್ ಸರ ಹಾಂ ಸರ ಹೌದಾ ಸರ್ ಮಾಡಿ ಕೊಡ್ತೀನಂತೆ ಸರ ಹಾಂ ಸರ ಹೌದಾ ಸರ್ ಮಾಡಿ ಕೊಡ್ತೀನಿ ಬನ್ನಿ ಸರ ಆಯ್ತ್ರಿ ನೀವು ಪೋನ್ ಮಾಡಿರಿ ಸರ ಯಾವಾಗ ಮಾಡ್ತೀರಿ ಅವಾಗ ತಂಬಂದು ಕೊಡ್ತೀವಿ ಸರ್ ನಾವು ನೀವು ಲೊಕೇಶನ್ ಹಾಕಿರಿ ತಂಬರ್ತೀವಿ ಸರ ಸ್ವಲ್ಪ ಅಮೌಂಟ್ ಆಗತ್ತೆ ಸರ್ ನೀವು ಹಂಗೆ ಬಂದಿರಿ ಅಂದ್ರೆ ನೀವೇ ಬಂದಿರಿ ಅಂದ್ರೆ ಅಮೌಂಟ್ ಕಡ್ಮೆ ಆಗತ್ತೆ ಸರ್ ಆರ್ ನೋಡಿ ತೋಂತೀನಂತೆ ಬನ್ರಿ ಸರ್ ಹಾಂ ಸರ ತ್ಯಾಂಗ್ ಬನ್ರಿ ಸರ ನೋಡಿ ತಗೊಂತೀನಂತೆ ಹ್ಞೂ ಹೌದಾ ಸರ್ ನೋಡಿ ತಗೊಂತೀನಿ ಅಂತೆ ಬನ್ರಿ ಸರ ಜಾಗ ಐತೆ ಬನ್ರಿ ಸರ ಹ್ಞೂ ಚಲೋ ಐತೆ ಬನ್ರಿ ಸರ ದೊಡ್ಡದೈತ್ ನಮ್ಮದೆ ಹ್ಞೂ ಹಾಂ ಸರ ಏನಿಲ್ಲ ಬನ್ರಿ ಸರ ಒಂದು ರೂಮ್ ಕೊಡ್ತೀವಿ ಸರ್ ನಿಮ್ಗೆ ಅಂತಂದು ಅಲ್ಲಿ ಟಿ ವಿ ಇರತ್ತೆ ಸರ ಟಿ ವಿನ ನೋಡ್ಬೌದು ಸರ್ ನೀವು ಆಮೇಲೆ ಸಣ್ಣ ಹುಡ್ರಿಗ್ ಆಟಡಕ್ಕೆ ಗಾಯನ್ ಮಾಡಿ ಸರ್ ಅಲ್ಲೇ ಅಲ್ಲೆಲ್ಲ ಆಟಾಡ್ಬೌದು ಸಣ್ಣ ಹುಡ್ರು ನಿಮ್ಗೆ ಮೀಟಿಂಗ್ ಬೇಕಂತಂದ್ರೆ ಒಂದು ಪ್ಲೇಸ್ ಅಯ್ತೆ ಅಲ್ಲೇ ರೂಮ್ ಇತ್ ರೀ ಇನ್ನೊಂದು ಬೇರೆಯದೇ ಅಲ್ಲೇ ಕಾಲ್ ಮಾತಾಡ್ಬೌದು ನಿಮ್ಗೆ ಏನಾರು ಮಾತಾಡ್ಬೇಕು ಅನ್ಸಿದ್ರೆ ಅಲ್ಲಿ ಹೋಗ್ ಮಾತಾಡ್ಬೌದು ಸರ್ರ ಹ್ಞೂ ಚಲೋ ಅದೆ ಬನ್ರಿ ಸರ ಫಿಲ್ಟರ್ ನೀರು ಅದವ ಸರ್ರ ಹಾಂ ಸರಿ ಸರ ಅಲ್ಲ ಸರ್ ನಾವು ರೂಮ್ ಕೊಡ್ತೀವಿ ಹುಡ್ರಿಗ್ ಆಟಡಕ್ಕೆ ಗಾಡನ್ ಐತೆ ನಿಮ್ಗೆ ಪ್ರೈವೆಸಿ ಮಾತಾಡ್ಬೊಕಂತ ಅಂದ್ರೆ ಒಂದು ರೂಮ್ ಬೇರೆ ಕೊಟ್ಟಿರ್ತೀವಿ ಊಟದ ಡಿನ್ನರಿಂದು ಬ್ಯಾರೆದೆ ಐತಿ ಸರ್ ಹೂಂ ಹೌದಾ ಸರ್ ನೋಡಿ ತಗೋಣಂತ ಬನ್ರಿ ಸರ್ ಹಾಂ ಬಾಯ್ ಸರ್